ಸ್ಪಂದನ ಟ್ರಾವೆಲ್ ಏಜೆನ್ಟ್ಸಾ ಹಾಂ ನಾನು ಪಂಚಮಿ ಅಂತ ತುಮ್ಕೂರು ಇಂದ ಹೌದು ನನ್ನ ಕಛೇರಿಯಿಂದ ನೆಕ್ಸ್ಟ್ ವಾರ ಮುಂದಿನ ವಾರ ರಜಾ ಕೊಡ್ತವ್ರೆ ಅದಕ್ಕೆ ನಾನು ಅಲ್ಲಿ ಪ್ರವಾಸ ಇದು ನೋಡೋಣ ಬೇರೆ ಪ್ಲೇಸ್ ಅಲ್ಲೇ ತುಮ್ಕೂರು ಅಲ್ಲಿ ಬೇರೆ ಪ್ಲೇಸ್ ನೋಡೋಣ ಅಂತ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ನಿಮ್ಮ ಹೆಸರು ಹಾಂ ಹೌದ ಹಾಂ ಎರಡು ವಾರ ರಜಾ ಕೊಟ್ಟವರೆ

ನಾನು ಒಂದು ವಾರ ನೋಡೊ ಥರ ಇದ್ದೀನಿ ಪ್ಲಾನು ಅದಕ್ಕೆ ನನ್ದು ಸ್ನೇಹಿತರು ಅವ್ರನ್ನೆಲ್ಲ ಕರ್ಕೊಂಡ್ಬರೋ ಥರ ನನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬರೋ ಥರ ಇದ್ದೀನಿ

ಒಂದು ಒಂದು ಐದು ಹೇಳಿ ಒಂದು ಐದು ನಾಲ್ಕು

ಓ ಇಷ್ಟು ಇಷ್ಟೊಂದು ಇದೆ ಅದೇ ನಾವು ಬಂದಾಗ ನಾವು ಬಂದಾಗ ಇದು ಮಾಡ್ತಾಯಿದ್ವಿ ಹೋಗ್ಬೇಕು ಅಂತ ಹಾಂ ಅಂದರೆ ಟೈಮಿಂಗ್ಸ್ ಎಲ್ಲ ಹೆಂಗೆ ಬೆಳಿಗ್ಗೆ ಬಿಡ್ತಾರಾ ಹೆಂಗೆ

ಒಂದು ಹತ್ತು ಹದಿನೈದು ಜನ ಬರ್ತೀವಿ ಇಲ್ಲ ನಮ್ಮದೆ ಸ್ವಂತ ಗಾಡಿ ಇದೆ ಹಾಂ ಗೈಡ್ನೆಸ್ ಮಾಡಿದ್ರೆ ಸಾಕು

ಫುಡ್ಡೂ ಅದೇ ನೀವೇ ಮಾಡ್ಬೇಕು ಅದು ಗೈಡೆನ್ಸ್ ಮತ್ತೆ ಫುಡ್ಡು

ಒಂದು ಹ್ಞೂ ನೋಡ್ಬಿಟ್ಟು ಕೋಡ್ತೀವಿ ಎಲ್ಲ ಅದು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ನೋಡ್ಬಿಟ್ಟು ಕೊಡ್ತೀವಿ ಹಾಂ ಹ್ಞೂ ಹ್ಞೂ ಹ್ಞೂ ಬಾಯ್